ನನಗೆ ಪುಸ್ತಕ ಓದಬೇಕು ಅಂತ ಅಂದರೆ ತುಂಬ ಇಷ್ಟ ಯಾಕಂದರೆ ಒಂದು ಕಥೆಗಳ ಪುಸ್ತಕ ಆಗಿರ್ಬೌದು ಇನ್ನೊಂದು ಮತ್ತೊಂದು ಇನ್ನೊಂದು ಯಾವುದಾದ್ರೂ ಆಗಿರ್ಬೌದು ನಾನು ಪುಸ್ತಕಗಳ್ನ ತುಂಬ ಓದ್ತಾ ಇರ್ತೀನಿ ಅದರಲ್ಲಿ ನಾನು ರೀಸೆಂಟ್ ಆಗಿ ಓದ್ತಿದ್ದಿದ್ದು ಅಂದರೆ ಒಂದು ರಾಮಕೃಷ್ಣನವ್ರದ್ದು ಆ ಒಂದು ಪುಸ್ತಕಾನ ನಾನು ಓದಿದ್ದು ತುಂಬ ಚೆನ್ನಾಗಿತ್ತು ಅವರ ಬರಹ ಹೇಗಿತ್ತು ಅಂದರೆ ಅದು ಪ್ರಾಣಿಗಳ ಮೇಲೆ ಆಗಿತ್ತು ಅಂದರೆ ಕಾಡು ಪ್ರಾಣಿ ಸಾಕು ಪ್ರಾಣಿ ಇದು ಎರಡರ ನಡುವಿನದು ಕಥೆಯಾಗಿತ್ತು ಅದು ಅವ್ರ ಪುಸ್ತಕ ನನಗೆ ತುಂಬ ಇಷ್ಟ ಆಗಿತ್ತು ಅದರಲ್ಲಿ ನೀತಿ ನೀತಿ ಕಥೆ ಅನ್ನೋದು ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ರು ಅಂದರೆ ತುಂಬ ಚೆನ್ನಾಗಿ ಮಾಹಿತಿನ ಆ ಪುಸ್ತಕದಲ್ಲಿ ಅವರು ಬರ್ಕೊಟ್ಟಿದ್ದರು ನನಗೆ ಆ ಪುಸ್ತಕ ಎಲ್ಲಿ ತಗೊಂಡಿದ್ದು ಅನ್ನೋದು ಅಷ್ಟು ನೆನಪಿಲ್ಲ ಆದರೆ ನಾನು ಆ ಪುಸ್ತಕದಲ್ಲೇ ಅದು ಕೊನೆಯ ಪುಟಗಳಲ್ಲಿ ಆ ಒಂದು ಕಥೆ ಇದ್ದಿದ್ದು ಹಾಗಾಗಿ ನನಗೆ ಪುಸ್ತಕ ಓದೋದಾಗಿರ್ಬೌದು ಇನ್ನೊಂದು ಮತ್ತೊಂದು ತುಂಬ ಇಷ್ಟ